ಹಾಂ ರೀ ಹೇಳಿ ರೀ

ಈ ವೀಕೆಂಡ್ ಅಂದ್ರೆ ಇದು ಡೇಟು ಸೆಕೆಂಡ್ ತರ್ಡ್ ಡೇಟಿಗೆ ರೀ ಆಂ ಸೆಕೆಂಡ್ ಅಂದರೆ ಫ್ರೈಡೆ ಇದೆ ರೀ ಇಲ್ಲ ಏನು ಸ್ಯಾಟರ್ಡೆ ಸಂಡೆ ರೀ ತರ್ಡ್ ಡೇಟಿಗೆ ಹೋಗಿ ಸಂಡೆ ಮಾರ್ನಿಂಗ್ ಅಲ್ಲಿ ಇರದ ರೀ ಆಂ ಎಷ್ಟು ಮಂದಿ ರೀ ಫೋರ್ ಮೆಂಬರ್ಸಿಗೆ ಟಿಕೆಟ್ ಬೇಕು ರೀ ಸ್ಯಾಟರ್ಡೇ ಫೋರ್ ಮೆಂಬರ್ಸಿಗೆ ನಿಮಗೆ ಸ್ಲೀಪರು ಬೇಕಾ ಏನು ಸಿಟ್ಟಿಂಗ್ ಬೇಕಾ ಓಕೆ ಸ್ಲೀಪರ್ ಎ ಸಿ ಬೇಕಾ ರೀ ಸ್ಲೀಪರ್ ಎ ಸಿ ನಾಲ್ಕು ಜನಕ್ಕೆ ರೀ ಸ್ಲೀಪರ್ ಎ ಸಿ ನಾಲ್ಕು ಜನಕ್ಕೆ ನಿಮಗೆ ಥರ್ಡ್ ಡೇಟಿಗೆ ಬೇಕು ಸರ್ ಇದು ನಿಮಗೆ ಟೈಮಿಂಗು ಎಷ್ಟರ ತನಕ ನಡೀತದೆ ರೀ ನಿಮಗೆ ಮುಂಜಾನೆ ಅಲ್ಲಿ ಎಷ್ಟು ತನಕ ಇರ್ಬೇಕು ರೀ ಅಂದ್ರೆ ನಿಮಗೆ ಸ್ವಲ್ಪ ಅರ್ಲಿನೇ ಬೇಕು ಸಂಜೆಗ್ ಆರು ಏಳು ಕಡೆಗ್ ಬೇಕಂದ್ರೆ ನಾವು ಒಂದು ಸ್ವಲ್ಪ ಚಕ್ ಮಾಡಿ ಹೇಳ್ತೀನಿ ರೀ ಸರ್ ನಿಮಗೆ ಸರ್ ಇದ್ರ ಬದಲು ನಿಮಗೆ ಆರು ಗಂಟೆಗೆ ಅಂತಂದ್ರೆ ನಿಮಗೆ ಇಲ್ಲಿ ಇಲ್ಲಿ ರೀ ನಿಮಗೆ ಸ್ಯಾಟರ್ಡೇ ದಿವಸ ಸಂಜೆಗೆ ಐದ ರೀ ಎಂಟಕ್ಕೆ ಇದೇರಿ ಎಂಟಕ್ಕೆ ಸಿಕ್ತವೆ ರೀ ನಿಮಗೆ ಎಂಟಕ್ಕಿಲ್ಲ ಅಂತಂದ್ರೆ ನಿಮಗೆ ಡೈರೆಕ್ಟ್ ಈಗ ಮತ್ತೆ ಮಧ್ಯಾಹ್ನಕ್ಕೆ ಹೋಗ್ಬೇಕಾಗ್ತದೆ ರೀ ಸರ್ ನೀವು ಮೂರು ಮೂರೂವರೆಗ್ ಇವೆ ರೀ ನಾಲ್ಕರಿಂದ ನೀವು ಎಂಟಕ್ಕೆ ಬಿಟ್ರೆ ಅಲ್ಲಿ ಮುಂಜಾನೆ ಹೋಗೋದು ಹತ್ತು ಹತ್ತೂವರೆ ಹಂಗೆ ಆಗ್ತದೆ ರೀ ಇಲ್ಲ ಅಂತಂದ್ರೆ ನೀವು ಸಂಜೆಗ್ ಮೂರು ನಾಲ್ಕಕ್ಕೆ ಹೋದ್ರೆ ನಿಮಗೆ ಕರಕ್ಟ್ ಆಗ್ತವೆ ಹ್ಞೂ ಹಾಂ ರೀ ಇದು ಅಲ್ಲಿ ಮುಂಜಾನೆ ಎಂಟು ಗಂಟೆ ಅಂತಂದ್ರೆ ನಿಮ್ಗೆ ಈಗ ನೀವು ನೀವು ಮಧ್ಯಾಹ್ನ ಹೋಗ್ಬೇಕಾಗ್ತದೆ ರೀ ಸರ್ ಸರ್ ಫೋರ್ ಓ ಕ್ಲಾಕಿಗೆ ಇವೆ ರೀ ಸರ್ ಸರ್ ಫೋರ್ ಓ ಹಾಂ ರೀ ಸರ್ ಸ್ಲೀಪರ್ ಎ ಸಿ ಒಳಗೆ ನಾಲ್ಕು ಸೀಟ್ ಅವೆಲೇಬಲ್ ಇವೆ ರೀ ಅಂದ್ರೆ ಇಲ್ಲರೀ ಸರ್ ಶೇರು ಪರ್ ಸೀಟು ಫಿಫ್ಟೀನ್ ಹಂಡ್ರೆಡ್ ಆಗ್ತದೆ ರೀ ಫಿಫ್ಟೀನ್ ಹಂಡ್ರೆಡ್ ಪರ್ ಸೀಟದೆ ರೀ ಹಾಂ ರೀ ಸರ್ ನಾಲ್ಕು ಸೀಟ್ ಬುಕ್ ಮಾಡಂತೀರಿ ಇವು ಸೀಟ್ ನಂಬರ್ ನಿಮಗೆ ಸೀಟು ಕೆಳಗಿಂದು ಬೇಕಾ ರೀ ಮೇಲಿಂದ್ ಬೇಕಾ ರೀ ಸರ್ ಅಂದ್ರೆ ಒಂದೇ ಲೈನ್ದಾಗ ಎರಡು ಲೋವರ ಎರಡು ಅಪ್ಪರ್ ಮಾಡಿಬಿಡ್ಲಿ ರೀ ಸರ್ ಇಲ್ಲರೀ ಸರ್ ನಿಮ್ಮಲ್ಲಿ ಏನಾರ ಕೂಪನ್ ಹಂಗೆ ಏನಾರ ಇದ್ದರೆ ನೀವು ಅದು ಏನಾರ ಇದ್ದರೆ ಹೇಳಿ ರೀ ಇಲ್ಲ ಅಂತಂದ್ರೆ ಹಂಗೇನು ಕಡ್ಮೆ ಏನು ಆಗಲ್ಲ ರೀ ಇನ್ನೊಂದೆರಡು ರೀ ಸಿಕ್ಸ್ ತೌಸಂಡ್ ರುಪೀಸ್ ಆಗ್ತವೆ ರೀ ಸರ್ ಏನು ಕಡಿಮೆ ಏನೂ ಮಾಡಕ್ ಬರಲ್ಲ ರೀ ಇದರೊಳಗೆ ನಾವೇನು ಏಜೆಂಟ್ ಇದ್ದೀವ್ ರೀ ಸರ್ ನಮ್ಗೇನು ಇರಲ್ಲ ಇದ್ರೊಳಗೆ ಅವರು ಅವರೀಗ ಕಂಪ್ನಿದೋರು ಅವ್ರು ಎಷ್ಟು ಹೇಳ್ತಾರ್ ಬಸ್ಸ ಅಷ್ಟಕ್ಕೆ ನಾವು ಬುಕ್ ಮಾಡ್ಬೇಕಾಗ್ತದೆ ಏನೂ ಕಡ್ಮೆ ಏನು ಆಗಲ್ಲ ರೀ ಸರ್ ನಾಲ್ಕು ಟಿಕೀಟ ಮಾಡ್ಲು ಹತ್ತೀನಿ ನೋಡಿ ಸರ್ ಹ್ಞೂ ಹಾಂ ರೀ ಹಾಂ ರೀ ಸರ್ ನಾಲ್ಕು ಟಿಕೆಟು ನಿಮಗೆ ಎ ಸಿದು ಸ್ಲೀಪರ್ ಎ ಸಿದು ಮಾಡೇನಿ ಸಂಜೆ ನಾಲ್ಕು ಗಂಟೆಗ್ ಇರ್ತದೆ ನೋಡಿರಿ ಸರ್ ಕರೆಕ್ಟ್ ಟೈಮಿಗೆ ಬನ್ರಿ ಹಾಂ ರೀ ಸ್ಯಾಟರ್ಡೇ ಈವ್ನಿಂಗ್ ಫೋರ್ ಓ ಓಕೆ ಹಾಂ ರೀ ಸರ್ ಹಾಂ ರೀ ನೀವು ಏನು ನಂಬರ್ ಕೊಟ್ಟಿದ್ರಲ್ಲ ಅದಕ್ಕೆ ನಿಮಗೆ ಟಿಕೆಟ್ ಬುಕ್ ಮಾಡಿದ್ದು ಬರ್ತವೆ ರೀ ಸರ್